ಏನು ಮಾಡ್ಬೇಕು ಅರ್ಥ ಆಗೋದಿಲ್ ರೀ ಇದು ವ್ಯವಸಾಯ ಬಗ್ಗೆ ಕೃಷಿ ಬಗ್ಗೆ ನೀರು ಸರಿಯಾಗಿಲ್ಲ ಮಳೆ ಸರಿಯಾಗಿಲ್ಲ ಏನು ಮಾಡಿದರೆ ನಮಗೆ ಒಂದು ಫಲ ನಡಿಯೋಂಗಿಲ್ಲ ಡಬಲ್ ಆದರೆ ಏನೋ ಒಂದು ಸ್ವಲ್ಪ ಉಳಿತಾಯ ಆಗ್ತತೆ ಕೃಷಿ ಬಗ್ಗೆ ಹೈನುಗಾರಿಕೆ ಬಗ್ಗೆ ಎಮ್ಮೆಗಳ್ ಕಟ್ಕೊಂಡ್ ಇದೀವಿ ಎಮ್ಮೆಗಳು ಹಾಲು ಮಾರಿ ಜೀವನ ಮಾಡ್ತಾ ಇದ್ದೀವಿ ಈ ಬೆಳೆಯಲ್ಲಿ ಮದ್ದೂ ಎಲ್ಲ ತುಟ್ಟಿ ಆಗಿದೆ ಅದರ ಬಗ್ಗೆ ಭಾರಿ ತೇ ಮದ್ದಿಗೆ ಸಾಲದು ನಾವು ಮಾಡ್ತಕ್ಕಂಥ ಬೆಳೆ ಸರಿಯಾಗಿ ಮಾರಾಟ ರೇಟ್ ಸಿಗುವಲ್ದು ಅದ್ರಿಂದಾಗಿ ಭಾಳ ತೊಂದರೆಯಾಗಿದೆ ನಾವು ಮಾಡಿರ್ತಕ್ಕಂಥ ಬೆಳೆಗೆ ಬೆಲೆ ಸರಿಯಾದ ರೇಟ್ ಕೊಡುವಲ್ರು ಈ ಥರ ಐತೆ ನಮ್ಮ ಬಾಳೇವು ಬ ಜೀವನ ಭಾಳ ಕಷ್ಟ ಐತೆ ಮತ್ತು ಈ ಥರ ಹೆಂಗ್ ಮಾಡ್ಬೇಕು ಯಾವ ಬಗ್ಗೆ ಮಾತಾಡ್ಬೇಕು ಯಾವುದು ಯಾವುದು ಮಾಡಿದರೆ ಎದುರು ಆಗ್ತತಿ ಈ ಮೆಣಸಿನ್ಕಾಯಿಗೆ ಹೋದ್ರೆ ಮೆಣಸಿನ್ಕಾಯಿ ಒಂದು ವರ್ಷ ಬೆಳದರೆ ಮೂರು ವರ್ಷ ಇಲ್ಲ ಜೀವನ ಮಾಡೋದು ಭಾಳ ಕಷ್ಟ ಆಗೈತಿ ನಮ್ಮ ಬೆಳೆಗೆ ಸರಿಯಾದ ರೇಟು ಕೊಡುವಲ್ರು ಭಾಳ ತಿಪ್ಲ್ಯಾಗ ಇದ್ರು ರೈತರು ರೈತ್ರ ಕಷ್ಟ ಹೇಳ್ಬಾರ್ದು ಈ ಥರ ನಮ್ಮ ಜೀವನ ಭಾಳ ಕಷ್ಟ ಐತಿ ಯಾರು ಸರ್ಕಾರಿ ನೌಕರರು ನಮ್ಮ ಕಡೆಗ್ ಯಾರು ತಲೆ ಹಾಕೋಂಗಿಲ್ಲ ಈ ಥರ ಐತೆ ನಮ್ಮ ಜೀವನ ಆಗಾಯಿತು ಈಗಾಯಿತು ಬೆಳೆ ಸಾಲ ಮನ್ನ ಅದು ಇದು ಅಂತಾರೆ ಯಾವುದೂ ಮಾಡಿಲ್ಲ ಇವತ್ತಿನವರೆಗೆ ಹತ್ತು ವರ್ಷಲಿದ್ದ ಯಾವುದೂ ಮನ್ನ ಆಗಿಲ್ಲ ಭಾಳ ಜೀವನ ಭಾಳ ಕಷ್ಟ ಐತಿ ಹೆಂಗ್ ಮಾಡ್ಬೇಕು ಯಾ ಥರ ಮಾಡ್ಬೇಕು ಅಂಬೋದ್ ನಂಗೆ ತಲ್ಯಾಗೆ ಓಡ್ದಂಗೆ ಆಗ್ಬಿಟ್ಟತೆ ಜೀವನ ಮಾಡೋದ್ ಹೆಂಗೆ ಭಾಳ ಕಷ್ಟದಲ್ಲಿ ಇದ್ದೀವಿ ಗೌರ್ಮೆಂಟ್ನವ್ರ ಏನೂ ನಮಗೆ ಸವ್ಲತ್ತು ಕೊಟ್ಟಿಲ್ಲ ಸರಿಯಾಗಿ ಊರಾಗೆ ನೀರಿನ ವ್ಯವಸ್ಥೆ ಇಲ್ಲ ಫಿಲ್ಟರ್ ನೀರು ಅವು ಕೈ ಕಾಲು ಹಿಡ್ಕೋಂತದೆ ಅವಾ ಭಾಳ ಜೀವನ ಕಷ್ಟ ಐತೆ ನಮ್ಮದು ಅದು ಟೈಮ್ ಸರಿಗೆ ನೀರು ಬಿಡೋಂಗಿಲ್ಲ ಅವ್ರು ಬಂದಾಗ ನಾವು ಹೋಗ್ಬೇಕು ಹಿಡ್ಕಬೇಕು ಕರಿಬೇಕು ಮತ್ತು ಮನೆಗ್ ಹೋಗ್ಬಕು ಮತ್ತು ಪೋನ್ ಹಚ್ಚಿ ಕರ್ಕೋಬೊಕು ಅಲ್ಲಿ ಕಾಯ್ಕೊಂತ ಇರೋರು ಯಾರೂ ಇಲ್ಲ ಎಲ್ಲ ವ್ಯವಸ್ತೆ ಭಾಳ ತೊಂದರೆ ಆಗೈತೆ ನಮ್ಮ ಜೀವನ ಮಾಡೋದು ಭಾಳ ಕಷ್ಟ ಆಗೈತೆ ರೀ ಮುಂದೆ ಏನು ಮಾಡಬೇಕ್ ಅಂಬೋದು ಅರ್ಥ ಆಗವಲ್ದು ಖರ್ಚುಗಳು ಜಾಸ್ತಿ ಬರ್ತಾವೆ ಬೆಳೆ ಕಡಿಮೆ ಆಗೈತೆ ಮದ್ದಿಂದು ರೇಟ್ ಜಾಸ್ತಿ ಆಗೈತೆ ತರೋಕೆ ತಿಂಬೋಕೆ ಅಲ್ಲಿಗೆ ಸರಿ ಆಗ್ತತೆ ಸಾಲ ಮುಂದಿನ ಸಾಲ ತೀರ್ಸೋಕ್ ಆಗುವಲ್ದು ಎಲ್ಲೆದೆಲ್ಲೇ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬೈಕ್ ಮಾರ್ಕೊಂಡು ಕುಂತ್ಕೊಂಡಿದಿನಿ ಈಗ ಹೊಲ ಮನೆ ಮೇಲೆ ಬರ್ತಾರೆ ನಾಳೆ ದಿವಸ ಸಾಲದವ್ರು ಏನು ಮಾಡ್ಬೇಕು ಅರ್ಥ ಆಗವಲ್ದು